ಹೆಣ್ಣು ಮಕ್ಕಳಿಗೆ ಅಡುಗೆ ಮನೆ ಅಂದ್ರೇ ತುಂಬ ಏನು ಹೆಣ್ಣು ಮಕ್ಕಳು ಜಾಸ್ತಿ ಮಾತಾಡೋ ಗಾಸಿಪ್ ಅಂತ ಅನ್ನೊಕ್ಕಿಂತ ಎಲ್ಲರೂ ಜಾಸ್ತಿ ಮಾತಾಡುವಂಥ ಟಾಪಿಕ್ಕೇ ಅಡುಗೆ ಮನೆ ಯಾಕಂತಂದರೆ ನಾವು ಏನಾದರೂ ಕೇಳ್ತಿದ್ದರೆ ಅವ್ರ ಮನೆಲಿ ಏನು ಮಾಡಿದ್ವಿ ಇವ್ರ ಮನೆಲಿ ಏನು ಮಾಡಿದ್ವಿ ಸ್ಟಾಟಿಂಗ್ ಮಾತು ಸ್ಟಾಟ್ ಆಗೋದೇ ನಾವು ಕೇಳೋದು ಯಾವ ಥರ ಅಂತಂದರೆ ನಿಮ್ಮ ಮನೆಲಿ ಏನು ಮಾಡಿದಿರಿ ನಮ್ಮ ಮನೆಲಿ ಏನು ಮಾಡಿದಿರಿ ಅಂತಂದಾಗ ನಾವು ಈ ಥರ ಸ್ಟಾಟ್ ಮಾಡ್ತೀವಿ ಮಾತುಗಳನ್ನೆಲ್ಲ ಇವತ್ತು ಏನು ಮಾಡಿದ್ದಿರಿ ತಿಂಡಿ ಒಂದು ಕಮ್ಯುನಿಕೇಟಿಂಗ್ ಲ್ಯಾಂಗ್ವೇಜ್ ಅಂತಲೇ ಹೇಳ್ಬೋದು ಅಡುಗೆ ಮನೆ ಅನ್ನೋದು ಟಾಪಿಕ್ ಆಮೇಲೆ ನನಗೆ ಪ್ರಿಯೋರಿಟಿ ಯಾಕಂತಂದರೆ ನಮ್ಮ ಮನೆಲಿ ಯಾವ ಥರ ಅಂತಂದರೆ ನಾವು ಎಷ್ಟೇ ಕಲಿತ್ರೂ ಏನೇ ಮಾಡಿದರೂ ಕೂಡ ನಮ್ಮ ಬೇರೆದವ್ರಿಗೆ ಮಾಡಿ ಹಾಕ್ತ್ ಅನ್ನೊ ಬದಲು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋ ಬದಲು ನಮ್ಮನ್ನು ನಾವು ಅಟ್ ಲೀಸ್ಟ್ ನಮ್ಮನ್ನು ನಾವು ಸರ್ವೈವ್ ಮಾಡ್ಬೇಕು ಅನ್ನೊ ಸಲ್ವಾಗಿ ಆದರೂ ನಮ್ಮ ಹೊಟ್ಟಿಗೆ ನಾವು ನೋಡ್ಕೊಬೇಕು ಅನ್ನೊ ಸಲ್ವಾಗಿ ಆದರೂ ನಾವು ಅಡುಗೆನ ಕಲಿಯಬೇಕು ನಾವು ಎಷ್ಟೇ ಏನೇ ಮಾಡಲಿ ಎಷ್ಟೇ ಆಫೀಸರ್ ಇರಲಿ ಅಲ್ ವಿ ವಿಲ್ ಎಂಡ್ ಅಪ್ ಇನ್ ಅಡುಗೆ ಮನೆ ಹಾಗಾಗಿ ನಾವು ಅಡುಗೆ ಮನೆ ಪ್ರಿಯೋರಿಟಿ ತುಂಬ ಕೊಡ್ತೇವೆ ನಮ್ಮ ಮನೇಲ್ಲಿ ಅದೇ ಅಡುಗೆಯನ್ನು ಕಲ್ಸಿದಾರೆ ಸುಮಾರು ಟೈಮಿಂದ ನಮಗೆ ಮಮ್ಮಿ ಇವರೆಲ್ಲ ಎಲ್ಲರೂ ಹಂಗೆ ಇರ್ತಾರೆ ಅಡುಗೆ ಮನೆ ಕೆಲ್ಸಕ್ಕಾದರೆ ಮೆಜಾರಿಟಿ ಹ್ಯಾಂಡಲ್ ಮಾಡ್ಬೋದು ನಾವು ನಾವು ಆಮೇಲೆ ಮಮ್ಮಿ ಅವರೆಲ್ಲ ತುಂಬ ಕಮ್ಯುನಿಕೇಟ್ ಆಗೋದು ನಮಗೆ ತುಂಬ ಟೈಮ್ ಜಾಸ್ತಿ ಅಡುಗೆ ಮನೆಲಿ ಇರ್ತಾರೆ ಹಾಗಾಗಿ ನಾವು ಅವ್ರೊಟ್ಟಿಗೆ ತುಂಬ ಜಾಸ್ತಿ ಮಿಂಗಲ್ ಆಗ್ತೀವಿ ಹಂಗ್ ಮಾಡಿದರೆ ಹೀಗೆ ಹಿಂಗೆ ಮಾಡಿದರೆ ಹೇಗೆ ಹಂಗೆ ಮಾಡಿದರೆ ಹೇಗೆ ಹಿಂಗೆ ಮಾಡಿದರೆ ಹೇಗೆ ಅಂತಂದು ತುಂಬ ಅವ್ರನ್ನ ಮಿಂಗಲ್ ಆದಾಗ ಅವರು ಓಪನ್ ಅಪ್ ಆಗ್ತಾರೆ ಅಲ್ಲಿ ನಾವು ಓಪನ್ ಅಪ್ ಆಗ್ತೀವಿ ಅಲ್ಲಿ ಎಂಜಾಯ್ ಮಾಡ್ಬೋದು ನಾವು ಅಡುಗೆಮನೆಯಲ್ಲಿ ಮಮ್ಮಿ ಅವರೊಟ್ಟಿಗೆ ಈ ಥರ ವಿಷಯಗಳನ್ನು ಕೇಳೋದು ನನಗೆ ಗೊತ್ತಿರಲಿಲ್ಲ ಮೊದಲು ಮತ್ತು ಮಮ್ಮಿ ಹತ್ರ ಸ್ವಲ್ಪ ಸ್ಟಾರ್ಟಿಂಗ್ ಕ್ರೇಝ್ ಇತ್ತು ಬೇರೆ ಬೇರೆ ಅಡುಗೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಕಲಿತಿ ಐಟಮ್ಸ್ ಅನ್ನೋಕ್ಕಿಂತ ಬೇರೆ ಏನು ಹೊರಗಡೆದು ಕಸ ಮುಸುರೆ ಅದೆಲ್ಲ ಒಂದು ಸಾಧಾರಣ ಮಾಡ್ತಿದ್ವಿ ಬಟ್ ಅಡುಗೆ ಮನೆಗೆ ಹೋಗ್ತಿರಲಿಲ್ಲ ಯಾಕಂತಂದರೆ ಉಪ್ಪು ಅಳತೆ ಹೆಚ್ಚು ಕಮ್ಮಿ ಆದರೆ ಮನೆಯಲ್ಲಿ ಬೈತಾರೆ ಯಾಕಂದ್ರ್ ಯಾರು ಉಪ್ಪು ಹಾಕಿದ್ರು ಯಾರು ಸಕ್ಕರೆ ಹಾಕಿದ್ದರು ಉಪ್ಪು ವ ಸಕ್ಕರೆ ಆಯಿತು ಅತೀ ಸಕ್ಕರೆ ಕೂಡ ಜಾಸ್ತಿ ಆಗಬಾರ್ದು ಅತಿ ಉಪ್ಪೂ ಆಗಬಾರ್ದು ಅತಿ ಹುಳಿನೂ ಆಗಬಾರ್ದು ಅತಿ ಎಣ್ಣೆ ಕೂಡ ಆಗಬಾರ್ದು ಹಾಗಾಗೆ ನಂಗೆ ಎಷ್ಟೊಂದು ಐಟಮ್ಸ್ಗಳು ಹಿಂಗಿಂಗ್ ಇರಬೇಕು ಹಿಂಗಿಂಗ್ ಅಂತ ಮಮ್ಮಿ ಹೇಳ್ ಕೊಟ್ಟರು ಮಮ್ಮೀ ಚೆನ್ನಾಗಿ ಮಾಡ್ತರೆ ಮಮ್ಮೀ ಇಸ್ ಲಾಯರ್ ಅಡುಗೆಮನೆಯಲ್ಲಿ ಅವ್ರು ಹೆಂಗಪ್ಪ ಅಂತಂದರೆ ಒಂದು ಹತ್ತು ಗಂಟೆ ಟೈಮ್ ಒಳಗಡೆ ಎಲ್ಲ ಮುಗಿಸ್ಬಿಡೊ ಅಷ್ಟು ಟೈಮಲ್ಲೇ ಕವರ್ ಅಪ್ ಮಾಡಿಕೊಂಡು ಎಲ್ಲ ಮಾಡಿದ್ದು ನೋಡಿಕೊಂಡು ಮುಗ್ಸ್ಕೊಂಡು ಹೋಗ್ತಾರೆ ಮಮ್ಮಿ ಯಾವಾಗಲೂ ಅದೇ ನಾನು ಅದೇ ಪ್ಯಾಟರ್ನಲ್ಲಿ ಕಲಿಯಬೇಕಂತ ಅವರು ಯಾಕಂದ್ರೆ ಹ್ಯಾಂಡ್ ಸ್ಪೀಡ್ ಐತೆ ಅವ್ರದ್ದು ಅವ್ರ ಹ್ಯಾಂಡ್ ಸ್ಪೀಡ್ ಇರೋದರಿಂದ ನಂದು ಹ್ಯಾಂಡ್ ಸ್ಪೀಡ್ ಆಗಬೇಕಂತ ಅವ್ರ ಮಗಳು ಸ್ಪೀಡ್ ಆಗಬೇಕಂತ ನಾನು ಕೂಡ ಅದೇ ಫ್ಲೋ ಅಲ್ಲಿ ಹೋಗಬೇಕಂತ ಅವರಿಂದ ಕಲಿತೆ ನಾನು ಸಲ್ಪ ಸ್ವಲ್ಪ ಕಲಿತೆ ಮತ್ತು ಯೂಟೂಬ್ ಸ್ಟಾಟ್ ಮಾಡಿಕೊಂಡೆ ಈಗ ನಾನು ಅವ್ರಿಗೆ ಹೇಳ್ಕೊಡ್ತಿದ್ದೀನಿ ಯೂಟೂಬಲ್ಲಿ ಮಮ್ಮಿ ಅದು ಮಾಡಣ ಮಮ್ಮಿ ಇದನ್ನು ಮಾಡೋಣ ಅಂತ ಮೊದಲೆಲ್ಲ ಅಷ್ಟು ತುಂಬ ಹೋಗ್ತಿರ್ಲ ಅಡುಗೆ ಮನೆಗೆ ಈಗ ಅಡುಗೆ ಮನೆಲಿ ಇರೋದು ಸ್ವಲ್ಪ ಮೆಜಾರಿಟಿ ಅವರಿಗೆ ಸಾರು ಎಲ್ಲ ನಾನೇ ಮಾಡಿಕೊಡೋದು ಅದೆಲ್ಲ ಮಾಡ್ತೀನಿ ತುಂಬ ಆಮೇಲೆ ಒಂದಷ್ಟು ಐಟಮ್ಗಳು ಅವ್ರು ಮಾಡಿದರೆ ಚಂದ ಆಗ್ತದೆ ಮಮ್ಮಿ ಇದನ್ನು ನೀ ಮಾಡು ಮಮ್ಮಿ ಅವಲಕ್ಕಿ ಒಗ್ಗರ್ಣೆ ನೀ ಚೆನ್ನಾಗಿ ಮಾಡ್ತಿ ಮಮ್ಮಿ ಗಿರ್ಮಿಟ್ಟು ನೀ ಚೆನ್ನಾಗಿ ಮಾಡ್ತಿ ಗಿರ್ಮಿಟ್ಟು ಅದೆಲ್ಲ ಮಮ್ಮಿ ಚೆನ್ನಾಗಿ ಮಾಡ್ತಾರೆ ಗಿರ್ಮಿಟ್ಟು ಮಾಡೋದೆಲ್ಲ ಅವ್ರು ಹೇಳಿಕೊಟ್ಟಿದ್ದು ಬಟ್ ಮಿರ್ಚಿ ಟ್ರೈ ಮಾಡೋಲ್ಲ ನಮ್ಮ ಮಮ್ಮಿ ಬೇರೆ ಗಿರ್ಮಿಟ್ಟು ಚೆನ್ನಾಗಿ ಮಾಡ್ತಾರೆ ಆಲು ಬಜ್ಜಿ ಅಂತ ಮಾಡ್ತಾರೆ ಆಲು ಬಜ್ಜಿ ಮಮ್ಮಿ ಹೇಳ್ಕೊಟ್ಟಿದ್ದು ನನಗೆ ಯಾವ ಥರ ಅಂತಂದರೆ ನಾವು ಕೇಳ್ತೀವಿ ಮಮ್ಮೀ ಜಾಸ್ತಿ ಎಣ್ಣೆ ಹಾಕಿರ್ ಏನಾಗುತ್ತೆ ಅಂದರೆ ಏನೇ ಮಾಡು ಐತೊ ಐಟಮ್ ನಾವು ಮಮ್ಮಿ ಮುಂದೆ ನಿಂತು ಮಾಡ್ಬೇಕು ಸ್ವಲ್ಪ ಯಾಕಂದರೆ ಉಪ್ಪು ಅವ್ರಿಗೆ ಕೇಳ್ತೀನಿ ಮಮ್ಮಿ ಉಪ್ಪು ಎಷ್ಟು ಹಾಕ್ ನೋಡಿರಿ ಮಮ್ಮಿ ಎಣ್ಣೆ ಹಾಕ್ತೀನಿ ಜಾಸ್ತಿ ಆಗೈತಂದರೆ ಏನೋ ಒಂದು ಮ್ಯಾನೇಜ್ ಮಾಡೋಣ ಅಂತ ಸಲ್ಪ ಎಣ್ಣೆ ತಗ್ದು ಇಡ್ತೀನಿ ಅಥ್ವಾ ಒಗ್ಗರಣೆ ಜಾಸ್ತಿ ಮಾಡಿ ಸ್ವಲ್ಪ ತೆಗ್ದಿಟ್ಟು ಬೇರೆ ಯಾವುದಕ್ಕಾದ್ರು ಯೂಸ್ ಮಾಡ್ತೀವಿ ಆ ಥರ ಜಾಸ್ತಿ ಆದರೆ ಅವ್ರು ಮ್ಯಾನೇಜ್ ಮಾಡ್ತಾರೆ ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಹಾಕಿ ಆ್ಯಡ್ ಮಾಡಿ ಮಾಡ್ತೀನಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಒಗ್ಗರಣೆಗಳನ್ನೆಲ್ಲ ಮಮ್ಮಿ ಚೆನ್ನಾಗಿ ಮಾಡ್ತಾರೆ ಮತ್ತೇನು ಹಿಂಗೇನು ಆಯ್ತು ಅಂದರೆ ತುಂಬ ಹಾಲಿಡೇಸ್ ಎಲ್ಲ ಇತ್ತು ಒಟ್ಟೊಟ್ಟಿಗೆ ಡಿಸ್ಕಸ್ ಮಾಡಿ ನೀ ಒಂದು ಮಾಡು ನಾ ಒಂದು ಮಾಡ್ತೀನಿ ಅವ್ರು ಒಂದು ಫ್ರೈ ಮಾಡ್ತಾರೆ ನಾನು ಒಂದು ಒಗ್ಗರ್ಣೆ ಕೊಡ್ತೀನಿ ಯಾಕಂದರೆ ಫ್ರೈ ಮಾಡಿದ ಮೇಲೆ ಸೀದಾ ಹಾಕ್ಕೊಂಡು ಬಿಟ್ಟರೆ ಒಂದು ಸೈಡ್ ಕೆಲಸ ಆಗಿಬಿಡ್ತದೆ ಆ ಥರ ಮತ್ತು ಇನ್ನೊಂದು ಯಾವುದಪ್ಪ ಅಂತಂದರೆ ಬೇರೆ ಒಂದಷ್ಟು ಐಟಮ್ಸ್ಗಳು ಈಗ ಎಲ್ಲ ಅಪ್ಡೇಟೆಡ್ ವರ್ಷನು ಯೂಟೂಬ್ ನೋಡ್ತೀವಿ ಅದು ನೋಡ್ತೀವಿ ಬೇರೆ ಎಲ್ಲೆಲ್ಲಿಂದ ನೋಡ್ಕೊಂಡು ಬಂದು ಅಡುಗೆ ಟ್ರೈ ಮಾಡೋಣ ಅಂತೆಲ್ಲ ಮಾಡ್ತೀವಿ ನಾವು ಆಮೇಲೆ ಆ ಥರ ಮಾಡುವಾಗ ನಾನು ರೀಸೆಂಟಾಗೀ ಒಬ್ರ ಮನೇಲಿ ನನ್ನ ಮ್ಯಾಮ್ ಮನೇಲಿ ಮೊಸರನ್ನ ಮಾಡೋದು ಹೇಳ್ಕೊಟ್ರು ಮೊಸರನ್ನ ಜಸ್ಟ್ ಪ್ಲೈನ್ ಹಿಂಗಿನ ಒಗ್ಗರ್ಣೆ ಕೊಡ್ಬೇಕಂತ ಹೇಳಿದ್ರು ಮ್ಯಾಮು ನಂಗೆ ಹೇಳ್ಕೊಟ್ಟಿದ್ರು ನಾನೇನು ಮಾಡಿದೆ ಅಂತಂದರೆ ಸ್ವಲ್ಪ ವರ್ಷನ್ ಚೇಂಜ್ ಮಾಡಣ್ ಅಂತ ಮೊಸ್ರನ್ನು ನಾನು ಏನು ಮಾಡಿದೆ ಅಂತಂದರೆ ಸ್ವಲ್ಪ ನಾರ್ಮಲ್ ಪ್ಲೈನ್ ಅನ್ನಾನ ಮೊಸ್ರು ಹಾಕಿ ಮಿಕ್ಸರ್ಗೆ ಒಂದು ಒಂದು ಮಿಕ್ಸಿ ಮಾಡ್ತಿದ್ದೆ ಸ್ವಲ್ಪ ಚಿಕ್ಕದಾಗಿ ಕ್ರಶ್ ಆದಾಗ ಅದಕ್ಕೆ ಏನು ಮಾಡಿದೆ ಸೈಡ್ ತೆಗೆದಿಟ್ಟು ಹಿಂಗಿನ ಒಗ್ಗರ್ಣೆ ಹಿಂಗಿನ ಒಗ್ಗರ್ಣೆ ಹೆಂಗೆ ಹಾಕ್ತೀನಿ ಅಂತಂದರೆ ಒಂದು ಎಣ್ಣೆಯಲ್ಲಿ ಎಣ್ಣೆ ಕಾಯ್ಸಿ ಸಾಸ್ವೆ ಸಾರಿ ಜೀರಿಗೆ ಹಾಕಿ ಸ್ವಲ್ಪ ಚಟಪಟ ಅನ್ನಿಸಿ ಹೊರಗಡೆ ಇಟ್ಟು ಸಾಕಷ್ಟು ಮತ್ತು ಮೆಣಸನ್ನ ಪುಡಿ ಮಾಡ್ಕೊಂಡು ಹಾಕ್ತೀನಿ ಒಗ್ಗರಣೆ ಹಾಕಿ ಆಮೇಲೆ ಕರಿಬೇವು ಕರ್ಬೇವನ್ನ ಹಾಕಿ ಇಡ್ತೀವಿ ಆರಿದ ಮೇಲೆ ಇದು ಮೊಸರನ್ನಕ್ಕೆ ಉಪ್ಪಾಕಿ ಮೊಸ್ರು ಹಾಕಿ ಅನ್ನ ಮಾಡಿ ಆಮೇಲೆ ಈ ಒಗ್ಗರಣೆ ಕೊಟ್ಟಿದ್ದನ್ನು ಹಾಕಿ ಮಿಕ್ಸ್ ಮಾಡಿ ಅನ್ನ ಮೊಸರನ್ನ ಮಾಡಿ ಇಡ್ತೀನಿ ಅದು ಆಯಿತು ಇದು ಮಾಡ್ತೀವಿ ಆಮೇಲೆ ಮಮ್ಮೀಗೆ ಯಾವುದು ಇನ್ನೊಂದು ಸ್ಪೆಷಲಾಗಿ ಮಾಡ್ತಾರೆ ಅಂತಂದರೆ ಶಾವಿಗೆದು ಪಾಯಸ ಶಾವಿಗೆ ಪಾಯಸ ಹೆಂಗೆ ಅಂದರೆ ಅವರೇ ಹೇಳ್ಕೊಟ್ಟಿದ್ದು ಶಾವಿಗೆ ಪಾಯಸನ ಶಾವಿಗೆನ ತುಪ್ಪದಲ್ಲಿ ಫ್ರೈ ಮಾಡಿ ಚೆನ್ನಾಗಿ ಲಾಡ್ಸಿ ಹಾಲನ್ನು ಕುದಿಲಿಕ್ಕೆ ಇಟ್ಟು ಆ ಹಾಲು ಸಕ್ರೆನ ಕುದಿಲಿಕ್ಕೆ ಇಟ್ಟು ಡ್ರೈ ಫ್ರೂಟ್ಸನ್ನ ಒಂದು ತುಪ್ಪದಲ್ಲಿ ಕರ್ದು ಇಟ್ಟುಕೊಂಡು ಆಮೇಲೆ ಅದು ಕುದಿ ಬರುವಾಗ ಈ ಶಾವಿಗೆನ ಹುರಿದಿಟ್ಟಂಥ ಶಾವಿಗೆನ ಆ ಕುದಿಯೋ ಹಾಲೊಳಗೆ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಅದು ಕುದಿ ಬರಿಸಿ ಆಮೇಲೆ ಡ್ರೈ ಫ್ರೂಟ್ಸನ್ನ ಹಾಕಿ ಕುದಿಲಿಕ್ಕೆ ಮುಚ್ಚಿಡ್ತೀವಿ ಆ ಥರ ಅವ್ರು ಹೇಳ್ಕೊಟ್ಟಿದ್ದು ಒಮ್ಮೆ ಏನು ಮಾಡಿಬಿಟ್ಟಿದ್ವಿ ಅಂತಂದರೆ ನಾನು ಮಮ್ಮಿ ಸೇರಿ ಏನೋ ಯಾವುದೋ ಇದೇ ಥರ ಮಾಡಕ್ಕೆ ಹೋಗಿ ಹಾಳು ಮಾಡಿಬಿಟ್ಟಿದ್ವಿ ಅಂದರೆ ಅದಷ್ಟು ಫ್ರೈ ಮಾಡಬಾರ್ದಿತ್ತು ಎಣ್ಣೆಲಿ ಅಂತ ಮತ್ತೆ ಗೊತ್ತಾಗಿದ್ದು ನನಗೆ ಅದೇನೋ ಸರಿ ಆಗಲಿಲ್ಲ ಅಂತಂದರು ಓಕೆ ಆಯಿತು ಸರಿ ಅಂತ ಸುಮ್ಮನಾದ್ವಿ ನಾವು ಅದಾಯಿತು ಮತ್ತು ಬೇರೆ ಯಾವುದು ಅಂತಂದರೆ ಅಡುಗೆ ಅಮಾಸ್ಯೆ ಟೈಮಲಿ ಜಾಸ್ತಿ ನಾವು ಕಂಬೈನಾಗಿ ಮಾಡ್ತೀವಿ ಇಲ್ಲ ಅಂತಂದರೆ ನೈಟ ನಾನು ಯೂಟೂಬಲ್ಲಿ ಮೊದ್ಲು ಏನಿನ್ ನೋಡಿ ಇಟ್ಟಿರ್ತೀನಿ ಯಾವುದಾದ್ರು ಐಟಮ್ಸ್ ಏನು ಮಾಡ್ಬೋದು ಈಗ ಮನೇಲಿ ಕೊಬ್ಬರಿ ಎಣ್ಣೆ ಇತ್ತು ಸುಮಾರು ನಾ ಕೊಬ್ಬರಿ ಈ ಸೈಡ್ ಎಲ್ಲ ಕೊಬ್ಬರಿ ಕಡಿಮೆ ಅಲ್ಲವಾ ಯೂಸ್ ಮಾಡೋದು ನಾವು ಕೊಬ್ಬರಿ ಏನು ಮಾಡ್ತೀವಿ ಕೊಬ್ರಿಯಿಂದ ಏನಾದರೂ ಕೊಬ್ಬರಿ ಮಿಠಾಯಿ ಆ ಥರ ಎಲ್ಲ ಮಾಡೀವಿ ಕೊಬ್ಬರಿ ಮಿಠಾಯಿ ಮಾಡಿರ್ತೀವಿ ಬಟ್ ಗಟ್ಟಿಯಾಗೋಲ್ಲ ಮೆತ್ತ ಮೆತ್ತಗೆ ಇರತ್ತೆ ಹದ ಕರೆಕ್ಟಾಗಿ ಬರ್ಬೇಕು ಅಂತಂದು ನಮ್ಗೆ ಹಂಗೆ ಬರಂಗಿಲ್ಲ ಏನೋ ಮಾಡಿ ನಮ್ಮ ಮನೆಯಲ್ಲಿ ಸ್ವೀಟ್ ಜಾಸ್ತಿ ಹಿಂಗೆ ಕೊಟ್ರೂನು ಕೊಬ್ಬರಿ ಮತ್ತು ಸ್ವೀಟ್ ಹಾಕ್ ಕೊಟ್ಟರೂ ಹಂಗೆ ತಿಂತೀವಿ ನಾವು ಅದನ್ನ ಸ್ವಲ್ಪ ಸ್ವಲ್ಪ ವರ್ಷನ್ ಚೇಂಜ್ ಮಾಡಿ ಹಲ್ವ ಥರ ಏನೋ ಮಾಡಿ ಕೊಬ್ಬರಿ ಮಿಠಾಯಿ ಥರ ಮಾಡಿ ತಿಂತೀವಿ ಅದು ಕೊಬ್ಬರಿ ಉಂಡೆ ಅಂತ ಮಾಡಿ ತಿಂತೀವಿ ಅದು ಬಿಟ್ಟರೆ ನಾವು ಮಾಡ್ತೀವಿ ಯಾವುದು ಅಂತಂದರೆ ಕೊಬ್ಬರಿ ಸ್ವೀಟ್ ಮಾಡ್ತೀವಿ ಬಿಟ್ಟರೆ ನಾನು ಮೊನ್ನೆ ಕೊಬ್ಬರಿ ಸಾಂಬಾರು ಮಾಡಿದ್ದೆ ಆ ಸೈಡಿನ ಫುಡ್ ಮಾಡೋಣ ಅಂತ ಹೇಗಿದ್ರು ಕೊಬ್ಬರಿನ ಮಿಕ್ಸರಿಗೆ ಹಾಕಿ ಕೊಬ್ಬರಿ ಹಾಲು ತೆಗ್ದು ಆ ಥರ ಏನೋ ಮಾಡಿದ್ದು ಅದೊಂದು ಮಾಡಿದ್ದು ಮತ್ತು ಮೆಣ್ಸಿನ ಸಾಂಬಾರು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಸೇವ್ ಮಾಡಿಟ್ಟಿದ್ದೆ ಮಮ್ಮಿಗೆ ಹೇಳ್ದೆ ಮಮ್ಮಿ ಮಾಡೋಣ ಅಂತ ಮಾಡು ಅಂತಂದರು ಮಾಡಿದ್ವಿ ಚೆನ್ನಾಗಿ ಬಂದಿತ್ತು ಬಟ್ಟು ನಾವು ಮೆಣಸು ಹೇಗೂ ಹೆಲ್ದಿ ಅಂತ ಮೆಣಸು ಹೆಲ್ದಿ ಬಟ್ ನಾವು ಏನು ಮಾಡ್ತೀವಿ ಈ ಕಡೆಯೋರು ಸ್ವಲ್ಪ ಮೆಣಸು ನಮಗೆ ಅದು ಒಗ್ರು ಒಗ್ರು ಸ್ವಲ್ಪ ಟೇಸ್ಟ್ ಖಾರ ಇರುತ್ತೆ ಬಟ್ ನಾವು ಈ ಕಡೆ ಖಾರ ಜಾಸ್ತಿ ತಿನ ಹಸಿ ಮೆಣ್ಸಿನ್ಕಾಯಿ ಖಾರನೇ ಖಾರ ಅಂತ ನಾವು ನಂಬಿರ್ತೀವಿ ಭಾಳ ನಾವು ಇಲ್ಲಿ ತಿಂತೀವಿ ನಾವು ಖಡಕ್ ತಿಂದು ರೂಢಿ ನಮ್ಮಲ್ಲಿ ಎಲ್ಲ ಈ ಕಡೆ ತಪ್ಲು ಅದೆಲ್ಲ ಬೇಕು ಆಮೇಲೆ ಅಮ್ವಾಸೆಗೆ ಅಂತ ಹೋಳಿಗೆ ಮಾಡ್ತೀವಿ ಕೂಡಿ ಅದು ಬಿಟ್ಟರೆ ಯಾವುದಾದ್ರು ಒಂದು ಪಾಯಸ ಮಾಡಿರ್ತೀವಿ ಮತ್ತು ನಾನು ಮಮ್ಮಿಗೆ ಹೇಳಿ ಕೊಟ್ಟಿರುವಂಥ ಐಟಮ್ಸು ಶೀರಾ ಶೀರಾ ನಾನು ಭಟ್ ಆ್ಯಂಡ್ ಭಟ್ ಅಂತ ಒಂದು ಚಾನಲ್ ಇದೆ ಯೂಟೂಬಲ್ಲಿ ಅದು ನೋಡಿ ಕಲ್ತೀನಿ ಏನಾರೂ ಸ್ಪೆಷಲ್ ಇತ್ತಂದ್ರೆ ಮಾಡಿರ್ತೀನಿ ಇನ್ನೂವರ್ಗು ಮಾಡಲಿಲ್ಲ ಭಾಳ ದಿನ ಆಯಿತು ಮಾಡ್ಬೇಕು ಮಾಡ್ಬೇಕು ಅಂತ ಕಾಯ್ತಾ ಕೂತು ಮಾಡಲಿಲ್ಲ ಏನೂ ಆಮೇಲೆ ಮತ್ತು ಯಾವುದು ಅದು ಮಾಡ್ತೇನೆ ಮತ್ತು ಮೊನ್ನೆ ಯಾವ್ದು ಅದು ಕಾಯಿ ಚಟ್ನಿ ಮಾಡಿದ್ದೆ ಚಟ್ನಿ ಇಲ್ಲಿವರೆಗೂ ಮಾಡಿರಲಿಲ್ಲ ನಾನು ಕಾಯ್ದು ಕಾಯಿ ಚಟ್ನಿ ಮಾಡಿದ್ದೆ ಮೊನ್ನೆ ಯಾವುದು ದೋಸೆಗೋ ಅಥ್ವಾ ಏನೋ ದೋಸೆ ಮ ದೋಸೆ ಮೋಸ್ಟ್ಲಿ ದೋಸೆ ಮಾಡಿದ್ವಿ ಕಾಯಿ ಚಟ್ನಿ ಮಾಡಿತ್ತು ಆಮೇಲೆ ಮೆಣಸಿನ ಸಾರು ಆಯಿತು ಕೊಬ್ಬರಿ ಮಿಠಾಯಿ ಆಯಿತು ಕೊಬ್ಬರಿ ಮಿಠಾಯಿ ಮಾಡಿದ್ದೆ ಮತ್ತು ಒಮ್ಮೆ ನಾನು ಯಾವುದದು ಖರ್ಜೂರದ್ದು ಉಂಡಿ ಖರ್ಜೂರ ಡ್ರೈ ಫ್ರೂಟ್ಸ್ ಉಂಡಿ ತಾ ಖರ್ಜೂರನ್ನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಎಲ್ಲ ಡ್ರೈ ಫ್ರೂಟ್ಸನ್ನು ಚಂದ ಮಾಡಿ ಫ್ರೈ ಮಾಡಿ ಅದು ಖರ್ಜೂರ ಒಳ ಒಟ್ಟಿಗೆ ಮಿಕ್ಸ್ ಮಾಡಿ ಉಂಡೆ ಕಟ್ಟೋದು ಉಂಡೆ ಕಟ್ಟಿಟ್ಟರೆ ತುಂಬ ಚೆನ್ನಾಗಿ ಆಗ್ತದದು ಒಂಥರ ಟೇಸ್ಟಿ ಅಂತ ಹೇಳ್ಬೋದು ಟೇಸ್ಟ್ ಮತ್ತು ಹೆಲ್ದಿ ನ್ಯೂಟ್ರಿಷಿಯಸ್ ಅಂತ ಕೂಡ ಹೇಳ್ಬೋದ್ ಮತ್ತು ಮೇಲೆ ನಾನು ಏನು ಮಾಡಿದೆ ಅಂತಂದರೆ ಅಷ್ಟೆ ಜಸ್ಟ್ ಭಾಳ ಸ್ವೀಟ್ ಸ್ವೀಟ್ ಸ್ವಲ್ಪ ಸ್ವಲ್ಪ ಸಪ್ಪೆ ಇರಬೇಕಂತ ನಾವು ಗ್ರೇಟೆಡ್ ಕೊಕೊನೆ ಕೊಕೊನೆಟನ್ನ ಗ್ರೇಟೆಡ್ ಕೊಕೊನೆಟ್ಟನ್ನು ಮೇಲೆ ಹಾಕಿದ್ದು ಅದು ಮಾಡ್ದಾಗ ಏನಾಯ್ತು ಅಂದರೆ ಟೇಸ್ಟು ಸ್ವೀಟು ಮತ್ತು ಸೊಲ್ಪ ಸಪ್ಪೆ ಇದ್ದರೆ ಕಾಂಬಿನೇಷನ್ ಚೆನ್ನಾಗಿ ಆಗ್ತದೆ